ಅಲೋ ಅಲೋ ಆಂ ಹೌದು ಹೇಳಿ ಆಂ ಹೇಳಿ ದೀಪ ಓಕೆ ಡಿಸೆಂಬರ್ ಹತ್ತು ತಾರೀಖಾ

ಸಿಗ್ತದೆ ಹೇಳಿ ಎಷ್ಟು ಜನ ಓಕೆ ಎಷ್ಟು ದಿನಕ್ಕೆ ಇದು

ಮೂರು ದಿನಾನ ಓಕೆ ಮತ್ತು ಸ್ಟೇ ಎಲ್ಲ ಬೇಕಾ ನಿಮಗೆ ಹೋಟೆಲ್ಲಿದೆಲ್ಲ ಸೋರಿ ಕೇಳ್ತಾ ಇಲ್ಲ ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ ಹಾಂ ಹೇಳಿ ಹೇಳಿ ಓಕೆ ಹಾಂ ಕರ್ಕೊಂಡು ಹೋಗ್ತಾರೆ ಅವರು ಟೂರಿಸ್ಟವರು ಕರ್ಕೊಂಡು ಹೋಗ್ತಾರೆ ಇದ್ದಾರೆ ಪರ್ಚಯದವ್ರು ಇದ್ದಾರೆ ನಿಮಗೆ ಸ್ಟೇಗೋಸ್ಕರ ಅಲ್ಲಿ ಅದು ನಿಮಗೆ ಸ್ವಲ್ಪ ಕಡಿಮೇಲ್ಲಿ ಆಗ್ತದೆ ಊಟದ್ದೆಲ್ಲ ಅಲ್ಲೇ ಇದೆ ಅಲ್ಲೇ ಹೋಟಲಲ್ಲೇ ಇದೆ ನೀವಿದ್ದ ಕಡೆಯೆ ಇಲ್ಲದಿದ್ದರೆ ನೀವು ಆಚೆ ಕೂಡ ಹೋಗ್ತೀರಂದರೆ ಕರ್ಕೊಂಡು ಹೋಗ್ತೀವಿ ನಾವು ನಿಮಗೆ ರೆಸ್ಟೊರೆಂಟಿಗೆ ಹಾಂ ಇಲ್ಲಿಂದ ಅಂದರೆ ಒಂದು ಥರ್ಟಿ ಫೈವ್ ತೌಝಂಡ್ ಮೂವತ್ತೈದು ಸಾವಿರವರ್ಗು ಆಗ್ಬೋದು ಕಮ್ಮಿ ಮಾಡುವ ನೋಡುವ ಮಾಡ್ತಾರೆ ಅಂದರೆ ನೀವಲ್ಲಿ ನಾನು ಲೇಡೀಸ್ ಕಡೆ ನೀವು ಇದ್ದರೆ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ ನಿಮಗೆ ಅದು ಫುಡ್ಡಿಂದು ಕೂಡ ಅಲ್ಲೇ ಅಕೊಮ್ಡೇಶನ್ ಇರ್ತದೆ ಆಂ ಮಾಡ್ತೀವಿ ಮಾಡ್ತೀವಿ ಆಂ ಸರಿ ಮಾಡಿ ನಾನು ನಿಮಗೆ ನಂಬರ್ ಇದೇ ನಂಬರ್ಗೆ ನೀವು ನನಗೆ ವಾಟ್ಸ್ಆ್ಯಪ್ ಮಾಡಿದರೆ ಆಗ್ಬೋದು ಹಾಂ ಹಾಂ ಹಾಂ ಆಂ ಕಳಿಸಿ ಓಕೆ ಓಕೆ ಸರಿ ಸರಿ ನಿಮ್ಮದು ಮನೇದು ಅಡ್ರೆಸ್ಸೆಲ್ಲ ಸ್ವಲ್ಪ ಹಾಕಿ ಇದರಲ್ಲಿ ವಾಟ್ಸ್ಆ್ಯಪ್ಪಲ್ಲಿ ಓಕೆ ಓಕೆ ಸರಿ ಹಾಗಾದ್ರೆ ಓಕೆ ಓಕೆ ಓಕೆ ತ್ಯಾಂಕ್ ಯು